ನಾನು ಪ್ರಯಾಣ ಮಾಡಿದ ಟ್ರೈನ್ ರೈಲು ಅಂದರೆ ಇಲ್ಲಿಂದ ದಾವಣಗೆರೆಯಿಂದ ಡೆಲ್ಲಿ ಟ್ರೈನಿಗೆ ನಾವು ಹೋಗುವಾಗ ಯಾವುದೇ ರೀತಿಯಾದ ಸಮಸ್ಯೆ ಆಗಲಿಲ್ಲ ಅಲ್ಲಿಂದ ನಾವು ಡೆಲ್ಲಿಯಿಂದ ಮತ್ತು ನಾವು ಕಾಶಿಗೆ ಹೋದ್ವಿ ಕಾಶಿಯಿಂದ ಉತ್ತರ ಪ್ರದೇಶದಿಂದ ವಾಪಾಸ್ಸು ಬರುವ ಬೆಂಗಳೂರು ಟ್ರೇನಿಗೆ ಮಾತ್ರ ಯಾವತ್ತೂ ಹತ್ತಬಾರ್ದು ಯಾಕೆಂದ್ರೆ ಅಲ್ಲಿ ಸೀಟ್ ರಿಝರ್ವೇಶನ್ ಆಗಿದ್ರೂ ಸಹ ಅಲ್ಲಿ ನಮ್ಮ ಸೀಟ್ ನಮಗೆ ಕೊಡೋಕ್ಕೆ ಜಗಳ ಮಾಡ್ತಾರೆ ಕಾಲು ಇಡೋಕ್ಕೆ ಜಾಗ ಇರಲ್ಲ ನೂಕಾಡ್ಬೇಕು ಅದರಲ್ಲೂ ವಯಸ್ಸು ಆದವರು ಮಕ್ಕಳಾದವ್ರು ಅಂತ ನೋಡಲ್ಲ ಹಿಗ್ಗಾಮುಗ್ಗಾ ಜಗ್ಗಡ್ತಾರೆ ಎಷ್ಟು ಜಗಳ ಮಾಡ್ತಾರೆ ಅಲ್ಲಿ ಹೋದವರ್ದಂತೂ ಉಸಿರು ಗಟ್ಟಿ ಸತ್ತುಹೋಗ್ಬೇಕು ಆ ಥರ ಆಗ್ತ ಆಗ್ತದೆ ಆ ಥರ ಆಗ್ತಾಯಿದ್ರೂ ಪೊಲೀಸರುಗಳಿಗೆ ಏನೇನು ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿ ಅವರು ಪೋಲೀಸ್ರು ಇರ್ತಾರೆ ಪೋಲೀಸ್ರೇ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಲ್ಲಿ ಅವರಿಗೆ ತಿರುಗಿ ಬೀಳುವ ಸಾಧ್ಯತೆಗಳಿರ್ತವೆ ಅದಕ್ಕಾಗಿ ಯಾವುದೇ ರೀತಿಯಾದ ಯಾರು ಅಲ್ಲಿ ಒಂದು ರಕ್ಷಣೆಯಾಗಿರಲಿ ಯಾವುದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವೇ ಏನೇ ಇದ್ರು ಬಗೆ ಹರಿಸ್ಕೊಬೇಕು ನಾನು ಹೋದ ಟ್ರೈನಲ್ಲಿ ಸತತ ಎರಡುವರೆ ದಿನ ಎರಡಲ್ಲ ಮೂರುದಿನ ಒಂದು ಕ್ರಿ ನಮ್ಮ ಬೆಳಗ್ಗಿನ ಕರ್ಮ ಮಾಡೋಕ್ಕಾಗ್ಲಿಲ್ಲ ನಮಗೆ ಒಂದು ಸಂಧ್ಯಾ ವಂದನೆ ಆಗಿಲ್ಲ ಏನು ಅಂದರೆ ಏನೂ ಆಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಗಲೀಜು ಅಂದರೆ ಗಲೀಜು ಆಗಿತ್ತು ಅಷ್ಟೊಂದು ಜನಗಳು ತುಂಬ್ಕೊಂಡ್ಬಿಟ್ಟಿದ್ರು ಒಂದು ಕಾಲಿಡೋಕ್ಕೆ ಜಾಗ ಇರ್ತಿರಲಿಲ್ಲ ಎಲ್ಲಿ ಕುತ್ಕೊಂಡು ಇದ್ವೋ ಅದು ಹೇಗೆ ನಲವತ್ತೆಂಟು ಗಂಟೆ ಅರವತ್ತೆಂಟು ಗಂಟೆ ಕಳೆದ್ವೋ ಅದು ಅರವತ್ತೈದು ತಾಸು ಅದು ಹೇಗೆ ಕಳೆದ್ವೋ ಗೊತ್ತಾಗ್ಲಿಲ್ಲ ಅದು ದೇವ್ರಿಗೆ ಗೊತ್ತು ಅಷ್ಟು ಕೆಟ್ಟ ಜನ ಒರಟು ಜನ ಅಲ್ಲಿಯವರು ಅಂದರೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಿರ್ತಾರಂತ ನನಗಂತೂ ಗೊತ್ತಿಲ್ಲ ಆದರೆ ಅದೊಂದನ್ನ ಕಡಿತಗೊಳಿಸ್ಬೇಕು ಒಂದು ಜನ ಸಾಮಾನ್ಯರಿಗೆ ಒಂದು ಕಂಫರ್ಟ್ನೆಸ್ ಅನ್ನೋದು ಕೊಡ್ಬೇಕು ಅನ್ನೋದು ನನ್ನ ಆಸೆ ಅಭಿಪ್ರಾಯ ನನಗಾದ ಒಂದು ಅನುಭವ ಇನ್ಯಾರಿಗೂ ಈ ಜನ್ಮದಲ್ಲಿ ಆಗ್ಬಾರ್ದು